ಹಲೋ ವೈಷ್ಣವಿ ಜುವೆಲರ್ಸ ಹಾಂ ಸರ್ ಅದೂ ನನ್ನ ಮದುವೆಗೇ ಜುವೆಲ್ಲರಿ ಮಾಡ್ಸೋದಿತ್ತು ಹಾಂ ಸರ್ ಹಾಂ ಸರ್ ರೆಗ್ಯುಲರಾಗಿ ಬರ್ತಾ ಇರ್ತೀನಿ ನಿಮ್ಮ ಶಾಪಿಗೆ ಗೊತ್ತಾಯ್ತಲ್ಲ ಸರ್ ಕಾವ್ಯ ಗಾವ್ಕರ್ ಅಂತ ಹಾಂ ಹೌದು ಹಾಂ ಸರ್ ಇ ಸರ್ ಈಗ ಸಧ್ಯಕ್ಕೆ ಒಂದು ಹಾರ ಮಾಡಿಸ್ಕೊಂಡ್ ಹೋಗಿದ್ದೆ ಹಾಂ ಹಾಂ ಸರ್ ಆವಾಗ ಸ್ವಲ್ಪ್ ಕಡಿಮೆ ಇತ್ತಲ್ಲ ರೇಟು ಇವಾಗ ರೇಟ್ ಎಷ್ಟಾಗಿದೆ ಒನ್ ತೊಲೆಗೆ ಹತ್ತು ಗ್ರಾಮಿಗೆ ಅರ್ವತ್ತು ಸಾವಿರ ಸರ್ ಕಡಿಮೆ ಮುನ್ನ ಮುಂದೆ ಕಡಿಮೆ ಆಗ್ಬೋದ ಹಾಂ ಕಡಿಮೆ ಆಗೋದಿಲ್ಲ ಅಲ ಹೌದು ಆವಾಗ ನಾನು ಕಡಿಮೆ ಆಗ್ಬೋದು ಏನೋ ಅನ್ಕೊಂಡೆ

ಹ್ಞೂ ಇವಾಗ ಒಂದು ಅರ್ವತ್ತು ಒಂದು ಎಂಟ್ನೂರು ಅದು ಚಲೋ ಇರುತ್ತಲ ಚಿನ್ನ ಹಾಂ ಹಾಂ ನಾನೊಂದು ನೆಕ್ಲೇಸ್ ಮಾಡಿಸ್ಬೇಕಂತ ಮಾಡಿದ್ದೆ ಸರ್ ಅದು ಆ ಶಾಪಿಗೇ ಸರ್ ಯಾವ ರವಿವಾರ ಓಪನ್ ಇರುತ್ತಾ ಹಾಂ ಹಾಂ ಸರ್ ಒಂದೂ ನೆಕ್ಲೇಸ್ ಮಾಡಿಸ್ಬೇಕಂದ್ರೆ ಎಷ್ಟು ತೊಲೆದು ಮಾಡಿಸ್ಬೋದು ಹೌದಾ ಹದಿನೈದು ಗ್ರಾಮ್ ಅಂದರೆ ಎಷ್ಟಾಗುತ್ತೆ ಅಮೌಂಟ್ ಹಾಂ ಹಾಂ ಆಯಿತು ಸರ್ ಹಂಗಾದರೆ ಸರ್ ರವಿವಾರ ಬರ್ತೀನಿ ಹಾಂ ಹಾಂ ಸರ್ ಹಾಂ ಸರ್